ನನ್ನ ನೆಚ್ಚಿನ ಆಹಾರ ನಾನ್ವೆಜ ಅಂದರೆ ಶಾಖಾಹಾರಿ ನಮ್ಮನೆಯಲ್ಲಿ ಕೋಳಿ ಕೋಳಿಮಾಂಸ ಕುರಿ ಮಾಂಸ ಮತ್ತು ಮೀನನ್ನು ಹೆಚ್ಚಾಗಿ ಉಪ್ಯೋಗಿಸ್ತೀವಿ ಅದನ್ನು ನಾನು ತುಂಬ ಚೆನ್ನಾಗಿ ಮಾಡ್ತೀನಿ ಅದರಲ್ಲಿ ಚಿಲ್ಲಿ ಚಿಕನ್ನು ಬಿರಿಯಾನಿ ಸ್ ಮಟನ್ ಸಾರು ಚಿಕನ್ ಸಾರು ಕೋಳಿ ಫ್ರೈ ಕೋಳಿ ಎಲ್ಲನು ಮಾಡ್ತೀನಿ ತುಂಬ ವೆರೈಟಿಗಳು ಮಾಡ್ತಿನದ್ರಲ್ಲಿ ಎಲ್ಲಾನು ಕೂಡ ತುಂಬ ಚೆನ್ನಾಗಿ ಮಾಡ್ತೀನಿ ನನಗೆ ಅದನ್ನು ಮನೇಲಿ ಮಾಡೇ ತಿನ್ನೋದಕ್ಕೆ ಇಷ್ಟ ಹೋಟ್ಲುಗೆಲ್ಲ ಹೋಗಕ್ಕೆ ಇಷ್ಟ ಆಗಲ್ಲ ಇದು ಮಾಮೂಲಿಯಾಗಿ ನಾನು ತರಕಾರಿ ಸಾರುಗಳನ್ನೂ ಕೂಡ ತುಂಬ ಚೆನ್ನಾಗಿ ಮಾಡ್ತೀನಿ ಅದರಲ್ಲೂ ಹುಳಿ ಸಾರು ನಮ್ಮ ಕರ್ನಾಟಕದ ಶೈಲಿಯಲ್ಲಿ ಹುಳಿ ಸಾರು ಬಸ್ಸಾರು ಸೊಪ್ಸಾರು ಮಸಾಲೆ ಸಾರು ಈ ಥರ ಮಜ್ಜಿಗೆ ಸಾರು ಹಾಲ್ ಸಾರು ಆ ಥರ ತುಂಬ ವೆರೈಟಿಗಳನ್ನು ಮಾಡ್ತೀನಿ ಅದನ್ನು ನಾನು ತುಂಬ ಚೆನ್ನಾಗೂ ಮಾಡ್ತೀನಿ ಎಲ್ಲರು ನನ್ನ ಫ್ರೆಂಡ್ಸ್ಗಳೆಲ್ಲ ಬಂದು ಆಹಾರನ ಇಷ್ಟಪಟ್ಟು ಮನೆಗೂ ತೊಗೊಂಡೋಗ್ತಾರೆ ತಿಂದ್ಬಿಟ್ಟು ಮನೆಗೂ ತೊಗೊಂಡೋಗ್ತಾರೆ ಅಷ್ಟು ಚೆನ್ನಾಗಿ ಮಾಡ್ತೀನಿ ನಾನು ಆಹಾರದಲ್ಲಿ ನಾವು ಬೆಳಗ್ಗೆ ಬೆಳಗ್ಗೆನೆ ನಮ್ಮನೆಗಳಲ್ಲಿ ಮುದ್ದೆ ಮತ್ತು ಸಾರು ಪಲ್ಯ ಹಸಿ ತರಕಾರಿ ಇದನೆಲ್ಲಾ ಉಪಯೋಗಿಸ್ತೀವಿ ಮಧ್ಯಾಹ್ನ ಊಟಕ್ಕೆ ಮುದ್ದೆ ಎಲ್ಲ ತಿನ್ನಲ್ಲ ರೈಸ್ ಮಾತ್ರ ಮಾಡ್ತೀವಿ ರೈಸು ಸಾರು ಪಲ್ಯ ಹಸಿ ತರಕಾರಿ ಇರುತ್ತೆ ರಾತ್ರಿ ಇದಕ್ಕೆ ಚಪಾತಿ ಪಲ್ಯ ಅದರ ಜೊತೆಗೂ ತರಕಾರಿಗಳು ಹಣ್ಣುಗಳು ಅವನ್ನೆಲ್ಲ ತಿಂತೀವಿ ಅದೇ ರೀತಿ ತಿ ದಿನ ಇರುತ್ತೆ ಬುಧವಾರ ಮತ್ತು ಭಾನುವಾರಗಳು ಮಾತ್ರ ನಮಗೆ ನಾನ್ವೆಜ್ಜನ್ನು ಯೂಸ್ ಮಾಡ್ತೀವಿ ಆವತ್ತು ಹೆಚ್ಗೆ ನಾನ್ವೆಜ್ಗಳನ್ನ ಮಾಡ್ತೀವಿ ಹೊರಗಡೆ ಹೋಗಿ ತಿನ್ನೋದಿಲ್ಲ ತುಂಬ ಕಡಿಮೆ ಅದೇ ಮಾಡೋದ್ರಲ್ಲಿ ನಾನು ಚಿಲ್ಲಿ ಚಿಕನ್ ತುಂಬ ಚೆನ್ನಾಗಿ ಮಾಡ್ತೀನಿ ಅದೇ ಹೇಗೆ ಅಂದರೆ ಚಿಲ್ಲಿ ಚಿಕನ್ ನಾನು ಮಾಡೋದು ಮೊದಲಿಗೆ ನಾನು ಫಸ್ಟು ಎಣ್ಣೆ ಇಟ್ಬಿಟ್ಟು ಎಣ್ಣೆಗೆ ಹಸಿ ಮೆಣ್ಸಿನ್ಕಾಯಿ ಹಾಕಿ ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದಕ್ಕೆ ಆಮೇಲೆ ಚಿಕನ್ನು ಹಾಕ್ಬಿಟ್ಟು ಆಮೇಲೆ ಅದಕ್ಕೆ ವಿನೇಗರ್ರು ಮತ್ತು ಸೋಯ ಸಾಸ್ ಹಾಕಿಬಿಟ್ಟು ಲಾಸ್ಟಲ್ಲಿ ಅದೆಲ್ಲ ಬೆಂದಿದ ಆದ ಮೇಲೆ ಕಾನ್ಫ್ಲೋರನ್ನ ಮಿಕ್ಸ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಎಲ್ಲರೂ ನಮ್ಮ ನೆಂಟರುಗಳಾಗ್ಲಿ ಫ್ರೆಂಡ್ಸ್ ಆಗಲಿ ಎಲ್ಲರು ಇಷ್ ತುಂಬ ಇಷ್ಟಪಡ್ತಾರೆ ಮತ್ತು ತುಂಬ ಚೆನ್ನಾಗಿದೆ ಅಂತ ತಿಂತಾರೆ ಅದೇ ರೀತಿ ರಸಮು ತುಂಬ ಚೆನ್ನಾಗಿ ಮಾಡ್ತೀನಿ ನಮ್ಮನೆಗೆ ಯಾರು ಬಂದರೂ ರಸಮ್ ಮಾಡಿಕೊಡು ಅಂತ ಕೇಳಿ ಮಾಡ್ಸ್ಕೊಂಡು ತಿಂತಾರೆ ಅದೇ ರೀತಿ ನಾನು ಬಿರಿಯಾನಿನು ತುಂಬ ಚೆನ್ನಾಗಿ ಮಾಡ್ತೀನಿ ಎರಡು ಮೂರು ಥರ ಮಾಡ್ತೀನಿ ಬಿರಿಯಾನಿಯಲ್ಲು ಗ್ ಹಸಿರು ಕಲರ್ ಒಂದು ಕೆಂಪು ಕಲರ್ ಒಂದು ನಾರ್ಮಲಾಗೊಂದು ಆ ಥರ ಮೂರು ಥರ ಬಿರಿಯಾನಿಗಳನ್ನ ಮಾಡ್ತೀನಿ ಅದು ತುಂಬ ಚೆನ್ನಾಗಿ ಬರುತ್ತೆ ಹಾಗೂ ನಮ್ಮ ಸ್ ಕೋಳಿ ಸಾರನ್ನೂ ತುಂಬ ಚೆನ್ನಾಗಿ ಬರುತ್ತೆ ಈ ನಡುವೆ ನಾನು ಟಿ ವಿನಲ್ಲಿ ನೋಡಿಕೊಂಡು ಇದು ಚಿಕನ್ನ ಫ್ರೈ ಮಾಡ್ತಾ ಇದ್ದೀನಿ ಅದು ತುಂಬ ಚೆನ್ನಾಗಿ ಬರ್ತಾ ಇದೆ ಎಲ್ಲರೂ ಇಷ್ಟಪಟ್ಟು ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಆ ಥರ ಬರುತ್ತೆ ಸಾಮಾನ್ಯವಾಗಿ ನಾವು ಭಾನುವಾರ ಬೆಳಗ್ಗೆ ಬಿರಿಯಾನಿ ಮತ್ತು ಫ್ರೈ ಮಾಡ್ತೀವಿ ಮಧ್ಯಾಹ್ನ ಮುದ್ದೆ ಸಾರು ರಾತ್ರಿಗೆ ಚಪಾತಿ ಫ್ರೈಯಿ ರಸ ಆ ಥರ ಅಡುಗೇನ ಮಾಡ್ಕೊಂಡು ತಿಂತೀವಿ ನಮ್ಮ ಇದರಲ್ಲಿ ಎಲ್ಲದ್ರಲ್ಲು ಸೌತೆಕಾಯಿ ಕಂಪಲ್ಸರಿ ಇರುತ್ತೆ ಮಾಮೂಲಿ ದಿನಗಳಲ್ಲಿ ಇದು ಬೇರೆ ತರಕಾರಿಗಳೆಲ್ಲನು ಇರುತ್ತೆ ಭಾನುವಾರ ಮುಜ್ರ ಭಾನುವಾರ ಮತ್ತೆ ಬುಧವಾರ ಮಾತ್ರ ಇದು ಸೌತೆಕಾಯಿ ಮತ್ತೆ ಇದನ್ನು ಮ ಈರುಳ್ಳಿ ಮಾತ್ರ ಯೂಸ್ ಮಾಡ್ತೀವಿ ಅದೇ ರೀತಿ ನಾವು ತರಕಾರಿ ಸಾರ್ಗಳಲ್ಲಿ ಬಸ್ಸಾರು ತುಂಬ ಚೆನ್ನಾಗಿ ಮಾಡ್ತೀನಿ ನಾನು ಅದನ್ನು ಬೇರೆಯವರ ಸ್ಟೈಲಿಗಿನ್ನ ನನ್ನ ಸ್ಟೈಲ್ ತುಂಬ ಚೆನ್ನಾಗಿರುತ್ತೆ ಅದನ್ನೇ ಎಲ್ಲರು ಇಷ್ಟಪಟ್ಟು ತಿಂತಾರೆ ಬಸ್ಸಾರಿಗೆ ನಮ್ಮ ಕರ್ನಾಟಕದಲ್ಲಿ ಕಾಂಬಿನೇಷನ್ನು ಮುದ್ದೆ ಮುದ್ದೆ ಪಲ್ಯ ಬಸ್ಸಾರಿರುತ್ತೆ ಅದನ್ನು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮ್ ಚಪಾತಿ ಮತ್ತು ಹಾಗಲ್ಕಾಯಿ ಪಲ್ಯ ನಮ್ಮ ಕಡೆ ಫೇಮಸ್ಸು ಹಾಗಲ್ಕಾಯಿ ಪಲ್ಯ ಶುಗರ್ಗು ಒಳ್ಳೆಯದು ಆರೋಗ್ಯಕ್ಕೆ ಒಳ್ಳೆಯದು ಅಂತನ್ಬಿಟ್ಟು ನಾವು ಹೆಚ್ಚಿಗೆ ಹಾಗಲ್ಕಾಯಿ ಹಾಗಲ್ಕಾಯಿ ಪಲ್ಯ ಚಪಾತಿ ಮಾಡ್ತೀವಿ ಅದರ ಜೊತೆಗೆ ಮೊಟ್ಟೆಗಳನ್ನ ಜಾಸ್ತಿ ಉಪ್ಯೋಗಿಸ್ತೀವಿ ಪ್ರೋಟೀನ್ ಇದು ಅಂತನ್ಬಿಟ್ಟು ಮೊಟ್ಟೆನ ಹೆಚ್ಚಿಗೆ ಉಪ್ಯೋಗಿಸ್ತೀವಿ ಆದಷ್ಟು ರೈಸ ಕಡಿಮೆ ತಿಂತೀವಿ ರೈಸ್ ಐಟಮ್ಸು ಕಡಿಮೆ ಮಾಡೋದು ಅಕ್ಕಿಯಲ್ಲಿ ಮಾಡುವಂಥ ಪದಾರ್ಥಗಳನ್ನೆಲ್ಲ ತುಂಬ ಕಡಿಮೆ ಮಾಡ್ತೀವಿ ಇದೇ ರೀತಿ ನಾವು ಬೇರೆ ಟಿಫನ್ಗಳನ್ನೆಲ್ಲನು ದೋಸೆ ಇಡ್ಲಿ ಅಂಥದ್ದನ್ನು ಕೂಡ ಮಾಡ್ತೀವಿ ಆದರೆ ಕಡಿಮೆ ಎಲ್ಲಾನು ಜಾಸ್ತಿ ಪ್ರೋಟೀನ್ ಇದನ್ನನೆ ಉಪ್ಯೋಗಸ್ತೀವಿ ಪ್ರೋಟೀನ್ ಜಾಸ್ತಿ ಬೇಕು ಅಂತನ್ಬಿಟ್ಟು ಅದನ್ನೇ ಫೈಬರ್ ಪ್ರೋಟೀನ್ ಕಂಟೆಂಟನ್ನೇ ಉಪ್ಯೋಗಿಸ್ತೀವಿ ಕೊಬ್ಬರಿ ಹಸಿ ಕೊಬ್ಬರಿ ಆಮೇಲೆ ಇದು ಡ್ರೈ ಫ್ರೂಟ್ಸು ಅದೆಲ್ಲ ಒಣಗಿದ್ದ ಇದನೆಲ್ಲನು ಒಣಗಿದ ದ್ರಾಕ್ಷಿ ಬಾದಾಮಿ ಖರ್ಜೂರ ಇದನ್ನೆಲ್ಲ ಜಾಸ್ತಿ ಗೋಡಂಬಿ ಅದನ್ನೆಲ್ಲನು ಜಾಸ್ತಿ ಉಪ್ಯೋಗಿಸ್ತೀವಿ ಪಿಸ್ತ ಅದನ್ನೆಲ್ಲ ಉಪಯೋಗ್ಸಿ ಅದನ್ನು ನಾವು ಮನೆಯಲ್ಲಿ ಜಾಸ್ತಿ ಅಭ್ಯಾಸ ಮಾಡಿಕೊಂಡು ಜಾಸ್ತಿ ಆರೋಗ್ಯವಾಗಿರಲು ಆಹಾರ ಮುಖ್ಯ ಅಂತನ್ಬಿಟ್ಟು ಅದರ ಕಡೆ ಜಾಸ್ತಿ ಗಮನನ ಕೊಡ್ತೀವಿ